ಹಲೋ ನಾನು ಆರ್ಡರ್ ಮಾಡಿ ಎಷ್ಟೊತ್ತಾಯಿತು ತುಂಬ ಸಮಯಗಳ ಕಾಲ ನಾನು ಕುಳಿತಿದ್ದಿನಿ ನಿಮ್ಮ ಆರ್ಡ್ರು ಸಹ ಇನ್ನು ಬಂದಿಲ್ಲ ನನ್ನ ಆಹಾರವನ್ನು ಆರ್ಡರ್ ಮಾಡಿ ಎಷ್ಟೊತ್ತಾಯಿತು ನೀವು ಎಷ್ಟೊತ್ತಿಗೆ ಬರ್ತಿರ ಅಂತನು ಸಹ ಗೊತ್ತಾಗ್ತಿಲ್ಲ ನಾನು ಫೋನ್ ಮಾಡಿದ್ರೆ ನಿಮ್ಮ ಫೋನಿಗೆ ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ನಂಗೆ ಇದು ಆರ್ಡರ್ ಮಾಡಿದ್ದು ತುಂಬ ತಪ್ಪು ಅಂತ ಇವಾಗ ಅನಿಸ್ತಿದೆ ನಾನು ಆವಾಗಲೆ ನೀವು ಲೇಟ್ ಬರೊದಂತ ಇದ್ದಿದ್ರೆ ನಾನು ಕ್ಯಾನ್ಸಲ್ ಮಾಡ್ತಿದ್ದೆ ನೀವು ಮೊದಲೇ ಹೇಳಬೇಕಲ್ವ ಎಷ್ಟೊತ್ತಾಗುತ್ತೆ ಏನಂತ ನಾನು ಇನ್ಮುಂದೆ ಯಾವ ಇದು ಆಹಾರವನ್ನು ಆರ್ಡ್ರ್ ಮಾಡಲು ಹೋಗೊದಿಲ್ಲ